ನಾಲ್ಕೈದು ವರ್ಷಗಳ ಹಿಂದೆ ನಾನು ಚಾರ್ ಧಾಮ್ ಯಾತ್ರೆ ಕೈಗೊಂಡಿದ್ದೆ ತುಂಬ ಆಸಕ್ತಿ ನನಗೆ ಸಿಗುವುದು ಅಂದರೆ ತುಂಬ ಆಸಕ್ತಿಯಿಂದ ನಾನು ಟ್ರಾವೆಲ್ ಮಾಡುತ್ತೇನೆ ನನ್ನ ಮನಸ್ಸಿಗೆ ನೆಮ್ಮದಿ ಬೇಕಂದಾಗೆಲ್ಲ ನಾನು ಟ್ರಾವೆಲ್ ಮಾಡಿದ್ದಿದೆ ಆದರೆ ವಿಶೇಷವಾಗಿ ಈ ಚಾರ್ ಧಾಮ್ ಯಮುನೋತ್ರಿ ಗಂಗೋತ್ರಿ ಬದರೀನಾಥ ಕೇದಾರನಾಥ ಇಲ್ಲಿಗೆ ನಾನು ಹೊರಟಿದ್ದು ಯಾತ್ರೆ ನನ್ನ ಜೀವನದಲ್ಲಿ ಮರೆಯದ ಮರೆಯಲಾಗದಂಥದ್ದು ಋಷಿಕೇಶದಿಂದ ಸ್ಟಾರ್ಟಾದ ನನ್ನ ಟ್ರಾವೆಲ್ ಮೊದ್ಲಿಗೆ ಯಮುನೋತ್ರಿ ನೋಡಿದ್ದು ಆನಂತರ ಬದರೀನಾಥ ನೋಡಿದ್ದು ಆನಂತರ ಯಮುನೋತ್ರಿ ಗಂಗೋತ್ರಿ ನೋಡಿದ್ದು ಥರ ಹಾಗೇ ಕೇದಾರನಾಥ ನೋಡಿದ್ದು ನನಗೆ ಈ ನಾಲ್ಕದ್ರಲ್ಲೂ ಅನನ್ಯ ಅನಿಸಿದ್ದು ಕೇದಾರನಾಥ ಆ ಕೇದಾರನಾಥ ಚಾರಣ ಅದರ ಸೊಬಗು ಅಲ್ಲಿನ ಜನಜೀವನ ಮತ್ತು ಅದಾಗಲೇ ಪ್ರವಾಹದಿಂದ ತತ್ತರಿಸಿ ಮರುಜೀವನ ಪಡ್ಕೊಳ್ತಿದ್ದ ಒಂದು ಸ್ ಸಮಯ ಆಗಿತ್ತು ಆ ಹಿಮ ಆ ಮಂಜು ಆ ಬೆಟ್ಟ ಆ ಆ ದೇವಸ್ಥಾನ ಅಲ್ಲಿನ ಆ ಪರಿಸ್ಥಿತಿ ಆ ಆ ಪ್ರಕೃತಿ ಅದು ಬಣ್ಣಿಸಲಸದಳ